ನನಗೆ ಚಿಕ್ಕಮಗ ಚಿಕ್ಕಮಗಳೂರು ಪ್ರವಾಸ ತುಂಬ ಇಷ್ಟವಾಯಿತು ನಾನು ಕಳೆದ ವರ್ಷ ನನ್ನ ಸ್ನೇಹಿತರೊಂದಿಗೆ ಹೋಗಿದ್ದೆ ನಾವು ಮಲ್ನಾ ಮಲ್ನಾಡು ಪ್ರದೇಶದ ಸುಂದರ ಪರ್ವತಗಳನ್ನು ನೋಡಿದ್ದೆವು ನೋಡಿದ್ದೆವು ಅಲ್ಲಿ ಹವಾಮಾನ ತುಂಬ ಶೀತವಾಗಿತ್ತು ಹಾಗೂ ಬೆಳಗ್ಗೆ ಕಾಫಿ ಕಡೆಯುವುದು ಕಾಫಿ ಕಡೆಯುವುದನ್ನು ನೋಡಿದ್ವಿ ನಾವು ಮೂಡಿಗೆರೆ ಹತ್ತಿರ ಇರುವ ಬೆಟ್ಟ ಎತ್ತರದ ಬೆಟ್ಟಕ್ಕೆ ಹೈಕಿಂಗ್ ಮಾಡಿದೆೆವು ದಾರಿ ತುಂಬ ಸುಂದರವಾಗಿತ್ತು ಎಲ್ಲ ಕಡೆ ಹಸಿರು ಪ್ರಕೃತಿ ಕಂಡುಬಂದಿತ್ತು ಕಂಡುಬಂದಿತ್ತು ತಕ್ಷಣ ನಮ್ಮ ಎಳೆಯ ದಿನಗಳ ನೆನಪುಗಳು ಮೆಲುಕು ಹಾಕಿದೆವು ಅಲ್ಲಿಯ ಜನರು ತುಂಬ ಸ್ನೆ ಸ್ನೇಹಪರರಾಗಿದ್ದರು ನಾವು ಮೂರು ದಿನ ಅಲ್ಲಿದ್ದೆವು ಮೊದಲ ದಿನ ಹೈಕಿಂಗ್ ಎರಡನೇ ದಿನ ದಿನ ಫಾಲ್ಸ್ ನೋಡಲು ಹೋಗಿದ್ದೆವು ಮತ್ತು ಮೂರನೇ ದಿನ ಸ್ಥಳೀಯ ಆಹಾರ ಸೇವಿಸಿ ಸೇವಿಸಿದೆವು ಈ ಪ್ರವಾಸ ನನ್ನ ಜೀವನದ ಮರೆಯಲಾಗದ ಅನುಭವ ಅನುಭವವಾಗಿ ಉಳಿಯಿತು ಮೊದಲ್ನೇ ದಿನ ನಾವೇನು ಮಾಡಿದ್ವಿ ಎಂದರೆ ಬೆಳಿಗ್ಗೆ ಬೇರೆ ಊರಿನಿಂದ ಬೇರೆ ಪುತ್ತೂರಿನಿಂದ ಚಿಕ್ಕಮಗ್ಳೂರಿಗೆ ಹೊರಟು ದಾರಿಯಲ್ಲಿ ಹಸಿರು ಹೊಲಗಳು ಕಾಫಿ ತೋಟಗಳು ಪರ್ವತಗಳು ತುಂಬ ಅದ್ಭುತವಾಗಿ ಕಂಡವು ನಮ್ಮ ಮೊದಲ ಗುರಿ ಮುಳ್ಳಯ್ಯನಗಿರಿ ಬೆಟ್ಟ ಅದು ಕರ್ನಾಟಕದ ಅತ್ಯಂತ ಎತ್ತರ ಎತ್ತರದ ಬೆಟ್ಟ ಅಲ್ಲಿಗೆ ಹೋದಾಗ ತಂಪಾದ ಗಾಳಿ ಬೀಸುತ್ತಿತ್ತು ಅಲ್ಲಿಗೆ ನಾವು ಬೆಳಿಗ್ಗೆ ಆರು ಗಂಟೆಗೆ ತಲುಪಿದೆವು ಮತ್ತು ಸ್ವಲ್ಪ ಮಂಜು ಕೂಡ ಇತ್ತು ಅಲ್ಲಿ ನಾವು ಅಲ್ಲಿ ಫೊಟೊ ತೆಗೆಯಲು ನೈಸರ್ಗಿಕ ಸೌಂದರ್ಯವನ್ನು ಆನಂದಿಸಲು ಸಾಕಷ್ಟು ಸಮಯ ಕಳೆದೆವು ಬೆಟ್ಟಗಳ ಮೇಲೆ ಮೇಲಿಂದ ನೋಡಿದರೆ ಎಲ್ಲ ಕಡೆ ಹಸಿರು ಮಾರುಕಟ್ಟೆಯಾಗಿತ್ತು ಮತ್ತು ಅದು ಮನಸ್ಸಿಗೆ ಭಾಳ ಶಾಂತಿಯುತ ಅನುಭವ ಕೊಟ್ಟಿತು ಎರಡು ಎರಡು ದಿನ ಎರಡನೇ ದಿನ ನಾವು ಬೆಳಗ್ಗೆ ಎದ್ದ ನಂತರ ಹವ್ಯಾಸಿ ಜೀಪ್ ಸಫಾರಿಗೆ ಹೋದೆೆವು ಇದು ಬಾಬಾ ಬುಡನ್ಗಿರಿ ಪರ್ವತ ಶ್ರೇಣಿಯಲ್ಲಿತ್ತು ಅಲ್ಲಿನ ದಾರಿ ತುಂಬ ರೋಮಾಂಚಕವಾಗಿತ್ತು ನಾವು ಕಚ್ಚಾ ರಸ್ತೆೆಯ ಮೂಲಕ ಹೋದಾಗ ಮಂಜು ಬೀಸುತ್ತಿತ್ತು ಮತ್ತು ನಾವು ಕಾರಿನಿಂದ ಹೋದಾಗ ಹಿಮಪಾತ ಅನುಭವ ಮಾಡಿದೆವು ಮಾಡಿದಂತೆ ಅನಿಸಿತು ಮತ್ತು ಮೂರನೇ ದಿನ ನಾವು ಅಲ್ಲಿದ್ದ ಸ್ಥಳೀಯ ಊಟ ಮತ್ತು ಚಿಕ್ಮಗಲೀ ಚಿಕ್ಕಮಗಳೂರಿನ ಕಾಫಿಯನ್ನು ಖರೀದಿಸಿದ್ದೆವು